ಒಂದು ಜನವರಿ ಎರಡು ಸಾವಿರ ನಾಲ್ಕು ಪ್ರೆಬ್ರವರಿ ಎರಡು ಸಾವಿರದ ಹನ್ನೆರಡು ಎ ಎರಡು ಮೇ ಎರಡು ಸಾವಿರದ ಇಪ್ಪತ್ತೊಂದು ಹತ್ತು ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಮಾರ್ಚು ಎರಡು ಸಾವಿರದ ಐದು